ಅಯ್ಯೋ ಹಿಂದೆ ನಮ್ಮ ಕಷ್ಟ ನಿಮ್ಗೆ ಗೊತ್ತಾ ಹೆಂಗೆ ಮಾಡ್ತೀನೊ ಅಂತ ಬ್ಯಾಸ್ಗೆ ಶ್ರೀ ಶಂಕರ ಶೂಲ ಹತ್ರ ಬಂತು ಅಂದ್ರೆ ಗಾಡಿ ತಗೊಂಡ್ಬಂದು ನಿಲ್ಲಿಸ್ಕೊಂಡು ಅದ್ಕೆ ಕೇಳಿ ಬರ್ಸಿ ಇಲ್ಲ ಕಳ್ಳ ಹಾಕಿ ಬರ್ಸಿ ಆ ಗಾಡಿಗೆ ಪೂಜೆ ಮಾಡ್ಬಿಟ್ಟು ಗೊಬ್ಬರ ತುಂಬಿಟ್ಟು ತಗೊ ಹೋಗಿ ಹೊಲ್ಕೆ ಗುಡ್ ಗುಡ್ ಗುಡ್ ಗುಡ ಕೆಡಗಿ ಬಿಡೋದು ಅಷ್ಟರ ಗಂಟ ನಮ್ಮ ಯಜಮಾನ್ರು ಹೊಲ ಉಳ್ತಿದ್ರು ಉತ್ತಿ ಹಸನು ಮಾಡಿ ಬಿಟ್ಬಿಡ್ತಿದ್ರು ಆಗ ಗೊಬ್ಬರ ತಕೊ ಹೋಗಿ ಉರುಳಿಸ್ಬಿಟ್ರೆ ಒಂದೊಂದು ಗುಟ್ಟು ಗುಟ ಗುಟ್ಟು ಗುಟ ಅಲ್ಲಲ್ಲೇ ಮಡಗಿ ಬಿಡ್ತಿದ್ದರು ಆಗ ಇನ್ನೇನು ಮಳೆ ಬಿತ್ತು ಅನ್ನೋದು ನೋಡಿ ಬಿತ್ನೆಗೆ ಶುರು ಮಾಡೋದು ಬಿತ್ನೆಗೆ ಶುರು ಮಾಡೋದು ಅಂದ್ರೆ ಏನು ಇಲ್ಲಿ ಒಂದು ಕುಕ್ಕ ಇದು ಕೂ ಬೂದಿ ಬಳ್ದು ಬಿಡೋದು ಸುತ್ತ ಬೂದಿ ಬಳಿದ್ಬಿಟ್ಟು ಹಣ್ಣು ಕಾಯಿ ಕರ್ಪೂರ ಗಂಧದ ಕಡ್ಡಿ ತಗೊಂಡು ರಾಗಿ ತುಂಬ್ಕೊಂಡು ರಾಗಿ ಒಳಗೆ ಮೂರು ಥರ ಧಾನ್ಯ ಬೆರ್ಸ್ಕೊಂಡು ಮೂರು ಥರ ಧಾನ್ಯ ಅಂದ್ರೇನೆ ಕಲ್ಲಂಗಡಿ ಬಿತ್ತುತ್ತಾ ಒಂದು ಆಮೇಲೆ ಸಾಸಿವೆ ಒಂದು ನೊಣ ಒಂದು ಮೂರನ್ನು ಬೆರೆಸ್ಬಿಡೋದು ಬೆರೆಸ್ಬಿಟ್ಟು ಕುಕ್ಕುಗೆ ತುಂಬಿಕೊಂಡು ಕಡೆ ಜೋಳದ ಕಡ ಅವನ ಕಡೆ ಹಾಂ ಇದು ತೊಗರಿ ಕಡೆ ಎಲ್ಲನೂ ಒಂದು ಪುಟ್ಟಕ್ಕೆ ತುಂಬ್ಕೊಳ್ಳೋದು ತುಂಬ್ಕೊ ಮಡಿಕ್ಕೊಂಡು ಅವರ ಮುಂದೋಗಿ ಏರಿ ಕಟ್ತಾರೆ ನಾನು ತಕೊ ಹೋಗಿ ಕುಕ್ಕ ಮಡಗಿಬಿಟ್ಟು ಗೊಬ್ಬರ ಎರ್ಚ್ಕೊಂಡು ಎರ್ಚ್ಕೊಂಡು ಹೋಗೋದು ಗೊಬ್ಬರ ಎರ್ಚ್ಕೊ ಹೋದ್ರೆ ಅವ್ರ ಉತ್ಕ ಬರೋದು ಆಮೇಲೆ ಉತ್ತಿ ಆದ್ಮೇಲೆ ತಿರುಗಾಕಿ ರಾಗಿ ಚೆಲ್ತಾರೆ ರಾಗಿ ಚೆಲ್ಕೊಂಡು ರಾಗಿ ಚೆಲ್ಲಿದ್ರೆ ರಾಗಿ ಚೆಲ್ಲಿ ಆಯ್ತಲ್ಲ ಕಡೆ ಕಡೆ ಬಿಡ್ತಾ ಕಡೆ ಹೊಡಿತಾರೆ ಅವರು ಅವ್ರ ಅವರು ಬಾಳೆ ಸೀಳ್ಕೊ ಹೋದ್ರೆ ನಾನು ಕಡ ಬಿಟ್ಕೊ ಹೋಗೋದು ಅವ್ರು ಬಾಳೆ ಸೀಳ್ಕೊ ಹೋದ್ರೆ ನಾನು ಕಡ ಬಿಟ್ಕೊ ಹೋಗೋದು ಕಡ ಕೆಲಸನೂ ಮುಗೀತು ಆಗ ಹೋಗಾಗ್ಲೇ ಮುದ್ದೆ ಮಾಡ್ಕೊಂಡು ಕುಕ್ಕಿ ಹಾಕೊಂಡು ಮುದ್ದೆ ತಗೊ ಹೋಗ್ತೀ ನಾ ಆಗ ಎಲ್ಲ ಕಡೆಗೆ ರಾಗಿ ಬಿತ್ತಿ ಕಡೆ ಬಿಟ್ಟು ಆಯಿತು ತಾನೆ ಏರಿ ನಿಲ್ಲಿಸ್ಬಿಟ್ಟು ಅಲ್ಲಿ ಬಂದು ಇಬ್ಬರು ಕೂತ್ಕೊಂಡು ಒಂದು ಮರದಂಡೆಲಿ ಮುದ್ದೆ ಉಣ್ಕೊಳ್ಳೋದು ಉಣ್ಕೊಂಡು ತಿರುಗಾ ಅಲ್ಲಿ ಬಾದೆಲಾ ಹಲ್ವ ಹಲ್ವ ಕಟ್ಕೊಂಡು ಅವರೂ ಮಟ್ಟ ಮಾಡ್ತಿದ್ದರು ಬಾಳ ಸೀಳಿರ್ತಾರಲ್ಲ ಅದೆಲ್ಲ ಮಟ್ಟ ಆಗ್ಬೇಕಲ್ಲ ಒಂಚ ಪೈರ್ ಬರಬೇಕಲ್ಲ ಅದ್ಕಾದ ಮಟ್ಟ ಮಾಡೋದು ಮಟ್ಟ ಮಾಡ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ರೆ ಇನ್ನೂ ಹನ್ನೆರ್ಡು ದಿನ ಹದ್ನೈದು ದಿನ್ಕೆ ಎಲ್ಲ ಪೈರ್ ಬಂದ್ಬಿಡೋದು ಪೈರ್ ಬಂದ್ರೆ ಕುಂಟೆ ಕಟ್ಟಬೇಕು ಕುಂಟೆ ಕಟ್ಟಿಕೊಂಡು ಭಾಳ ಗುಂಟ ಭಾಳ ಗುಂಟ ಒಂದ್ಸರ್ತಿ ಬಿಡೋದು ಭಾಳ ಗುಂಟ ಒಂದ್ಸರ್ತಿ ಬಿಟ್ರೆ ಆಮೇಲೆ ಅಡಿ ಗಂಟ ಒಂದ್ಸರ್ತಿ ಬಿಡ್ಬೇಕು ಭಾಳ ಗುಂಟ ಬಿಟ್ಟ ಏಳೆಂಟು ಚಿಂದಿ ಮೇಲೆ ಪೈರು ಬಿದ್ದೋಯ್ತವೆ ನೆಲ್ಕೆ ಊದ್ಕೊಂಡ್ಬಿಡ್ತಾವೆ ಅವು ಊದ್ಕೊಂಡು ಪೈರು ಎತ್ತಬೇಕಲ್ಲ ತಿರುಗ ಮೂರು ಜನ್ಕೆ ಅಡ್ಡ ಗುಂಟ ಬಿಡ್ಬೇಕು ಅಡ್ಡ ಗುಂಟ ಬಿಟ್ರೆ ಪೈರು ಚೆಂದಾಗಿ ಎದ್ದೆಳೋದು ಆಯಿತಾ ಇದೂ ಗುಂಟನೂ ಬಿಟ್ಟಾಯ್ತು ಬಿತ್ನೆನು ಬಿತ್ತಾಯಿತು ಇಲ್ಲಿ ಬಂದು ಅಡ್ಗೆನೂ ಮಾಡಬೇಕು ಊಟಕ್ಕೂ ಇಡ್ಬೇಕು ಹಸನು ಕರಿಬೇಕು ಹಾಲನ್ನು ಕರಿಬೇಕು ಊಟಕ್ಕೂ ಇಡ್ಬೇಕು ತಿರುಗ ಹೊಲ್ಕೂ ಓಡಬೇಕು ರಾಗಿ ಬೀಸ್ಬೇಕು ಮಿಲ್ಲಿಲ್ಲ ಬೀಸ್ಕೊಳ್ಬೇಕು ರಾಗಿಯ ರಾಗಿ ಓನಿಬೇಕು ಬೀಸ್ಬೇಕು ಬೀಸ್ಕೊಂಡು ಹಿಟ್ಟು ಮಾಡ್ಕೊಂಡು ಹಿಟ್ಟು ತಗೊಳ್ಬೇಕು ಅದಾಯಿತು ಇನ್ನೂ ಪೈರು ಬಂದ್ಬಿಟ್ಟು ಕಳೆ ಕೀಳಬೇಕು ಕಳೆ ಕೀಳೋಕೆ ಏನು ಮಾಡಬೇಕು ನನ್ನ ಒಬ್ಳು ಕೈಲಿ ಆದದ್ದಾ ನಾಲ್ಕು ಎಕರೆ ಕಳೆ ಕೀಳೋಕ್ಕೆ ಆಗಲ್ಲ ಒಬ್ಳ ಕೈಯಲ್ಲಿ ಆಳು ಕರಿಬೇಕು ಆಳು ಕರ್ದ್ರೆ ಎಂಟಾಣಿ ನಮ್ಗೂ ನಮ್ಮ ನಮ್ಮ ಕಾಲದಲ್ಲಿ ಎಂಟಾಣಿ ಒಂದು ಆಳ್ಗೆ ಎಂಟಾಣಿ ಕೂಲಿ ಎಂಟಾಣಿ ಕೂಲಿ ಕೊಟ್ಟರೂ ಆಳು ಸಿಗೋಲ್ಲ ಆಗ ಮನೆ ಮನೆಗೋಗಿ ಗೋಗರಿಬೇಕು ಏ ನಮ್ಮದು ಹೊಲಕ್ಕೆ ಕಳೆ ಬನ್ಯವ ಮಳೆ ಹಿಡ್ಕೊ ಬಿಡುತ್ತೇನೋ ಬೆಳ್ಕೊಳ್ತಾ ಹಾಂ ಬ ಕಳೆ ಬೆಳ್ದು ಬಿಡುತ್ತೆ ಬನ್ನಿಮ್ಮ ಒಸ್ಯ ಬನ್ನಿ ಒಸಿ ಅಂತ ಗೋಗರಿಬೇಕು ಗೋಗರ್ದು ಒಂದು ನಾಲ್ಕು ಆಳು ಐದು ಆಳು ಸೇರ್ಸ್ಕೊಂಡು ಹೋಗ್ಬೇಕು ಹೋದ್ರೆ ಅವ್ರ್ಗೇನು ಮಾಡಬೇಕು ಮಧ್ಯಾಹ್ನ್ದೊತ್ತು ಇಲ್ಲ ಕಳ್ಳ ಪುರಿ ಕಾಪಿ ಇಲ್ಲದೆ ಇದ್ರೆ ಬ್ರೆಡ್ಡು ಕಾಪಿ ಮಧ್ಯಾಹ್ನದ್ ಹೊತ್ತು ಅವ್ರ್ಗೆ ಕಾಪಿ ಕೊಡಬೇಕು ನಮ್ಮ ಮನೆಯಲ್ಲಿ ಊಟ ಮಾಡೋವ್ರಾದ್ರ ಮುದ್ದೆ ಮಾಡ್ಕೊ ತಗೊ ಹೋಗಬೇಕು ಊಟಕ್ಕೆ ಕೊಡಬೇಕು ಮಧ್ಯಾಹ್ನದ್ ಹೊತ್ತು ಚೆಂದ ಗಂಟ ನಾನು ಬೆಳಗ್ಗೆ ಒಂಬತ್ತು ಗಂಟೆಗ್ ಹೋದ್ರೆ ನಾಲ್ಕು ಗಂಟೆ ಐದು ಗಂಟೆ ಐದು ಗಂಟೆ ಆದರೂ ಬಿಡ್ತಿದ್ದಿಲ್ಲ ಆಗ ಆರು ಗಂಟೆ ಗಂಟ ಕೆಲಸ ಮಾಡಿಸ್ಬಿಟ್ಟು ಆರು ಗಂಟೆಲಿ ಎಂಟಾಣಿ ಕೊಟ್ಟು ಕಳಿಸ್ಬಿಡೋದು ಅನ್ಕಳಿಸ್ತಿಲ್ವಾ ಒಸಿ ಕಷ್ಟವಾ ನಮ್ಗೆ ಮಳೆ ಮಳೆಯಲ್ಲಿ ನೆನೆಯೋದು ಬಿಸಿಲಾದ್ರೂ ಒಣ್ಗೋದು ಏನು ಮರ ದಂಡೆಲಿ ನಿಂತ್ಕೊಂಡ್ರೆ ಲೊಳ್ ಅಂತ ಸುರ್ದೋಗೋದು ಮಗ ಇತ್ತಾಗ ಮನೆಯಲ್ಲಿ ನೋಡ್ದ್ರೆ ಕೋಳಿ ಶೆಕಿಮ್ಯಾ ಆ ಕೋಳಿಗಳಂತೂ ಬಾಕ್ಲಲ್ಲಿ ಕೂತ್ಕೊಂಡು ಚಿಯ ಪಯ ಚಿಯ ಪಯ ಚಿಯ ಪಯಾ ಅಂತ ಅರಚ್ಕೊತ್ತವ ತಕವಾ ನಮ್ಮ ತಿಂದ ಕುಕ್ಕು ಹೊತ್ಕೊಂಡು ಹತ್ತು ಗಂಟೆಗೆ ಒಂಬತ್ತುವರೆಗೆ ತಿಂದು ಬಂದ್ರೆ ಕೊಳಗಳು ರಿಷ್ಕ ಬಂದ್ಬಿಡು ಅಲ್ಲೇ ಅಲ್ಲಿ ಗಂಟ ರಿಷ್ಕ ಬಂದು ಬಿಡೋ ನಮ್ಮ ಬಂದು ಬಿಟ್ರು ಬಂದು ಬಿಟ್ರು ಅಂದ್ಕೊಂಡು ಮರ್ಗಳು ಕಟ್ಕೊಂಡು ಅವ್ರ್ಗೆ ಅವ್ರ ಕಾಟ ಬೇರೆ ಅವು ಬಂದೂ ಹಿಡ್ದು ಕೌಚಿ ಹಾಕಿಬಿಟ್ಟು ಮುದ್ದೆ ಮಾಡ್ಕೊಂಡು ರಾಗಿ ಹಸಿಟ್ಟು ಇಲ್ಲದೇ ಇರೋ ಶಿಟ್ ಬೀಸ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ಕೊಂಡು ಆಗ ಒಂದು ಗಳ್ಗೆ ನಿದ್ದೆ ಮಾಡೋದು ತಿರುಗ ಏರಿ ಕಟ್ಟಬೇಕಲ್ಲ ನಾಲ್ಕು ಹೊಲ್ಕೆ ಹೋಗಬೇಕಲ್ಲ ಹೋಗಿ ಹೊಲ್ದು ಜಮೀನದು ಅಷ್ಟೇ ಗದ್ದೆಯದು ಅಷ್ಟೇ ಗದ್ದೆಗೆ ಏರಿ ಕಟ್ಟಬೇಕು ಏ ಇದು ಗ ಪಥ್ಯ ಹಗ್ಗ ಹುಯ್ಯೋದು ಮಡ ಕಟ್ಬಿಟ್ಟು ಮಡ ಮೇಲೆ ಭತ್ತ ಹೂದು ಭತ್ತ ಪೈರು ಬರ್ಸೋದು ಪೈರು ಬಂದ್ಮೇಲೆ ಗದ್ದೆನೆಲ್ಲ ತೆವ್ರ್ ಕೊಚ್ಚೋದು ತೆವ್ರೀ ತೆವ್ರ್ ಹಾಕೊಳ್ಳೋದು ತೆವ್ಡ ತುಳಿಯೋದು ಅಲ್ ಬೀ ಹೊಡಿಯೋದು ಹಂಗೆ ಮಾಡ್ಕೊಂಡು ಪೈರು ಬೆಳೆಯೋಗಂಟ ಕದ್ದ ಹಚ್ಕೊಟ್ಟು ಮಾಡಿ ಬಿಟ್ಕೊಳ್ಳೋದು ಗಂಡಸುಗಳು ನಾವು ಹೆಂಗಸ್ಗಳು ಏನು ಮಾಡಬೇಕು ಒಂದು ಗುಂಪು ಸೇರ್ಕೊಳ್ಳೋದು ನಾವು ಒಂದು ಹತ್ತು ಆಳು ಹನ್ನೆರ್ಡು ಆಳು ಸೇರಿಕೊಂಡು ಹಾಂ ನಾಟಿ ಒಪ್ಕೊಳ್ಳೋದು ಗದ್ದೆ ಗದ್ದೆ ಬೈಲಲ್ಲಿ ಹೋಗಿ ಒಂದು ಎಕ್ರೆಗೆ ಐವತ್ತು ರೂಪಾಯಿ ಒಂದು ಎಕರೆ ನಾಟಿ ಹಾಕಿದ್ರಾ ನಮ್ಗೆ ಐವತ್ತು ರೂಪಾಯಿ ಕೊಡೋವ್ರು ಆ ಎಕರೆ ಒಪ್ಕೊಂಡು ನಾಟಿ ಹಾಕೋದು ನಾಟಿ ಹಾಕ್ಬಿಟ್ಟು ನಾಟಿ ಹಾಕೊಂಡು ಹಾಕೊಂಡು ಸುಮಾರು ಒಂದು ಇಪ್ಪತ್ತು ಎಕರೆ ಮೂವತ್ತು ಎಕರೆ ಗದ್ದೆ ನಾಟಿ ಹಾಕಿ ಬಿಡುವ ಒಂದು ಹದ್ನೈದು ಜನ ಇಪ್ಪತ್ತು ಜನ ಗಂಟ ಒಂದು ಹತ್ತು ಎಕ್ರೆ ಹದ್ನೈದು ಎಕ್ರೆ ಇಪ್ಪತ್ತು ಎಕರೆ ಹಿಂಗೆ ಒಪ್ಕೊಂಡ್ಬಿಡೋದು ಅದೆಲ್ಲನೂ ಮುಚ್ಕೋ ಬಂದ್ಬಿಡೋದು ಒಂದು ಹನ್ನೆರ್ಡು ಆಳು ಹದ್ನೈದು ಆಳು ಸೇರ್ಕೊಳ್ಳೋದು ನಾನೆ ಅದ್ಕೆ ಸೇರಿಕೊಂಡೂ ನಾಟಿ ಹಾಕೊ ಬರೋದು ನಾಟಿ ಹಾಕೊ ಬಂದೂ ನಮ್ಮ ಗದ್ದೆ ನಾಟಿ ಹಾಕಬೇಕಲ್ಲ ಕಾಸಿಲ್ವಲ್ಲ ಏನು ಮಾಡಬೇಕು ಪೈರು ಬಂದ್ಬಿಟ್ಟಿವೆ ಆಗ ಏನು ಮಾಡೋದು ಎಲ್ಲ ಗದ್ದೆನೂ ಸೇರಿಸಿ ನನ್ಗೆ ದುಡ್ಡು ಬರ್ತದಲ್ಲ ಆ ದುಡ್ಡೆಲ್ಲನೂ ಸೇರ್ಸಿ ನಾಟಿ ಅವ್ರಿಗೆ ಕೊಟ್ಬಿಡೋದು ನಮ್ಮ ನಮ್ಮ ಗದ್ದೆ ನಾಟಿಯವ್ರ್ಗೆ ನಮ್ಮ ಆಳನ್ನೇ ಕರ್ಕೊಂಡ್ಬಂದು ನಾಟಿ ಹಾಕೊಳ್ಳೋದು ಅದುವೆ ಐತ ನಾಟಿ ಕೆಲಸನೂ ಮುಗೀತಾ ಇನ್ನು ನಾಟಿ ಕೆಲಸ ಮುಗೀತು ದೀಪಾವಳಿ ಬಂತಾ ದೀಪಾವಳಿ ಸೀಜನ್ ಬಂತು ಅಂದ್ರೆ ಗದ್ದೆ ತೆಂಡ ತೆಂಡ ಆಯ್ತವ ತೆಂಡ ಆದ್ಮೇಲೆ ಗದ್ದೆ ಕಳೆ ಕೀಳಬೇಕು ಗದ್ದೆ ಕಳೆಗೆ ಏನು ಮಾಡ್ಬೇಕು ಯಾರು ಬಂದರು ಗದ್ದೆ ಕಳೆಗೆ ಎಲ್ಲ ಗದ್ದೆ ಮಾಡೋವ್ರೆ ಎಲ್ಲ ಗದ್ದೆ ಕೆಲ್ಸಕ್ಕೆ ಹೋಗೋವ್ರೆ ಯಾರು ಮಾಡಿದ್ರು ಆಗ ನಾವೇನು ಮಾಡಬೇಕು ಆಳ್ನೆಲ್ಲ ಕರ್ಕೊಂಡು ಗದ್ದೆ ಕೊಯ್ಲ್ಗೆ ಹೋಗ್ಬೇಕು ಗದ್ದೆ ಕೊಯ್ ಗದ್ದೆ ಒಪ್ಕೊಳ್ಬೇಕು ಗದ್ದೆ ಒಪ್ಪಿಕೊಂಡು ಗದ್ದೆ ಕೆಲಸ ಮಾಡಬೇಕು ಕೊಯ್ಲು ಕುಯ್ಯೋದು ನಾವೇ ಏರಿ ಕಟ್ಟೋದೂ ನಾವೇ ಹೊರೆ ಹೊರೋದು ನಾವೆ ಆಮೇಲೆ ಇದು ಕಟ್ಟಿ ಕಟ್ಕೊಳ್ಳೋವ್ರು ನಾವೇ ಹಂಗೆ ಮಾಡಿಕೊಂಡು ಒಂದು ಒಂದು ಇಪ್ಪತ್ತು ಎಕರೆ ಗದ್ದೆ ಮೆದು ಹಾಕಿಬಿಡೋದು ಮೆದು ಹಾಕ್ಬಿಟ್ಟು ಆಳುಗಳೆ ಇರ್ತೀರಲ್ಲ ಆಳ್ಗಳು ಕರ್ಕೊಂಡ್ಬಂದು ನಾವು ನಮ್ಮ ಗದ್ದೆ ಕೊಯ್ಸಿ ನಮ್ಮ ಗದ್ದೆ ಬಡಿಸಿ ನಾವು ಭತ್ತ ಮಾಡ್ಕೊಳ್ಳೋದು ಇಷ್ಟೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಸಾಕಾಗಿ ಒಂದೂ ನಾವು ತಿಂಗಳಲ್ಲಿ ನಾವು ಕೆಲಸ ಹಿಡ್ದ್ರೆ ಇನ್ನು ಸಂಕ್ರಾತಿ ತಿಂಗ್ಳು ಗಂಟ ಒಂದೇ ಸಮ ಕೆಲಸ ಬಿಡ್ತಿಯೇ ಇಲ್ಲ ಇಲ್ಲ ಒಂದು ಹುಷಾರಿಲ್ಲ ಅಂತೂ ಮಲ್ಕೊಳ್ಳೋಂಗಿಲ್ಲ ಒಂದು ಜ್ವರ ಬಂದೋ ಅಂತೂ ಮಲ್ಕೊಳ್ಳೋಂಗಿಲ್ಲ ಒಂದು ಏನು ಏನು ಒಂದು ಏನಾದರೂ ಮಲ್ಕೊಳ್ಳೋಂಗಿಲ್ಲ ಗಂಡಸು ಹೆಂಗ್ಸೆಲ್ಲ ಅಷ್ಟು ಗಂಡ್ಸಿಗೆ ಏನು ಕೆಲಸ ಅಂದ್ರೆ ಇದೂ ಈ ಚಿಗುರು ಹೊಲದಲ್ಲಿ ಬೆಳೆ ಬೆಳ್ಕೊತ್ತಲ ಗುದ್ದಲಿ ತಗೊಂಡು ಚಿಗುರು ಕೀಳಬೇಕು ಗುದ್ದಲಿಲಿ ಹಾಗೂ ಮಳೆ ತರಿಬೇಕು ಹೊಲ ಉಳ್ಬೇಕು ಗಂಡಸುಗಳ್ಗೂ ಪುರ್ಸೊತ್ತು ಇಲ್ಲ ನಮಗೂ ಪುರ್ಸೊತ್ತು ಇಲ್ಲ ಆಗ ಸಂಕ್ರಾತಿ ಬಂದು ಸುಗ್ಗಿ ಕಾಲ ಬಂದಾಗ ಎಲ್ಲನೂ ರಾಗಿ ಮೆದು ಹಾಕಿರೋದ್ನೂ ಒಪ್ಕೊಳ್ಬೇಕು ಭತ್ತ ಬಂದಿರೋದ್ನೂ ಕೊಯ್ಯಬೇಕು ಅದ್ರ ಜೊತ್ಗೆ ಭತ್ತಕ್ಕೂ ರಾಗಿ ಕುಯ್ಕೊಂಡು ಇವೆಲ್ಲ ಆಗ ಕಳೆ ಕೊತ್ತಂಬ್ರಿ ಬಿತ್ತಬೇಕು ಇದು ಹಸ್ರು ಬೇರೆ ಬಿತ್ತಬೇಕು ತೊಗರಿಗೆ ತೊಗರಿ ಮುರಿಯೋಕೆ ಬತ್ತದ ಕ್ಯಾಸಣ ಮುರಿಯೋಕೆ ಬತ್ತದ ಪುಂಡುನ್ ಮುರಿಯೋಕೆ ಬತ್ತದ ಅದನ್ನೆಲ್ಲ ಮುರಿದು ರೇಖ ಮಾಡಬೇಕು ಇತ್ತಾಗ ರಾಗಿ ಒಡ್ದು ಹಾಕಬೇಕು ಕಣೋ ವಡ್ಡ ವಡ್ಡನ ಕಣ್ಗೆ ವಡ್ಡನ ಕಣ ತಾರಿಸಿ ಗುಡಸಿ ದನದ ಕೈಲಿ ತುಳಿಸಿ ಕಣ ಮಾಡಿಬಿಟ್ಟು ಒಡ್ಡು ಹಾಸಿ ರಾಗಿ ಮಾಡಬೇಕು ಅದು ಭತ್ತದ ಕಣಕ್ಕೂ ಹಂಗೆ ಭತ್ತ ಕೊಯ್ದು ಒಂದೆರ್ಡು ಗುಂಡ್ಲ ಅಚ್ಕಟ್ಟು ಮಾಡ್ಕೊಂಡು ಅದಾದ ಮದ್ದನ್ನೆಲ್ಲ ಕೂದು ಮೆದ ಹಾಕಿ ಅದು ಬಡಿದು ಭತ್ತ ಮಾಡಿಕೊಂಡು ಮನೆಗೆ ತರಬೇಕು ಎಷ್ಟು ಕಷ್ಟಪಟ್ಟು ನಾವು ಮಾಡಿದ್ರೂವೆ ಭತ್ತ ಮಾರಬೇಕು ರಾಗಿ ಮಾರಬೇಕು ಜೋಳನೂ ಮಾರಬೇಕು ಬ ಕಾಳು ಕಡ್ಡಿಯೂ ಮಾರಬೇಕು ತೊಗರಿ ಈಗ ತೊಗರಿ ಕೇಳೋಕೆ ಬರ್ತಾರ್ರೀ ಎಷ್ಟು ಮೊತ್ತಕ್ರೀ ಎಷ್ಟಪ್ಪ ಎಷ್ಟು ಕೊಟ್ಟೆ ಅಮ್ಮ ಒಂದು ಪಲ್ಲಕ್ಕೆ ಇಪ್ಪತ್ರೂಪಾಯಿ ಕಣಮ್ಮ ಇಪ್ಪತ್ರೂಪಾಯಿಯಾ ಓ ಅತಿ ಹೆಚ್ಚು ಇಪ್ಪತ್ರೂಪಾಯಿ ಕೇಳ್ತಾರೆ ಅಂದ್ಬಿಟ್ಟು ನಾವು ತೊಗರಿ ಕೊಟ್ಬಿಡೋದು ಆ ತೊಗರಿ ತಗೊ ಬಾ ಅವ್ರು ಏನು ಮಾಡೋದು ಇಪ್ಪತ್ರೂಪಾಯ್ಗೆ ತಗೊ ಹೋಗಿ ಎಪ್ಪತ್ರೂಪಾಯ್ಗೆ ಮಾರೋದು ಅವರು ಅವ್ರ ಗಂಟು ಮಾಡ್ಕೊಳ್ಳೋದು ನಮ್ಗೆ ಅಷ್ಟುನು ಒಂದ್ವರ್ಷ ಗಂಟ ಕಷ್ಟ ಪಟ್ಟೋರ್ಗೆ ಏನು ಇಲ್ಲವೇ ಇಲ್ಲ ಅವರು ಗಂಟು ಮಾಡ್ಕೊಳ್ಳೋದು ಆ ಅದು ಅದು ಅದೇ ಅಯ್ ಅದಾಯ್ತಾ ಭತ್ತಕ್ಕೆ ಭತ್ತ ಕೀಳೋಕೆ ಬರ್ತಾರೆ ಭತ್ತ ಭತ್ತ ಕೊಟ್ಟರೆ ಮಾ ಹ್ಞೂ ಭತ್ತ ಅಷ್ಟನ್ನೆಲ್ಲ ಮಡಿಕ್ಕೊಂಡು ನಾವೇನು ಮಾಡೊ ಬಟ್ಟೆ ತಗೊಳ್ಳೋಕ್ಕೆ ಬೇಡವಾ ಖರ್ಚು ಬೇಡ್ವಾ ಯಾವ ಊರಿಗೇನೋ ಹೋಗಬೇಕಾದ್ರೆ ನಮ್ಗೆ ದುಡ್ಡು ಬೇಡ್ವ ಹಂಗೆ ಅದ್ಕೆ ಒಸಿ ಭತ್ತ ಮಾರಬೇಕು ಭತ್ತ ಮಾರಿದರೆ ಎಷ್ಟು ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಪಲ್ಯಕ್ಕೆ ಕಣಪ್ಪಗ ಹ್ಞೂ ಒಂಬತ್ತು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಅದ್ರ ಮೇಲೆ ಬರ್ತಿರ್ಲಿಲ್ಲ ಹಾಂ ಅದು ಅಯ್ಯೋ ಬಿಡು ಅತ್ತಾಗ ಕೊಟ್ಬಿಡು ಇನ್ನೇನು ಮಡಿಕೊಂಡು ಏನು ಮಾಡಬೇಕು ಖರ್ಚಿಗೆ ಕಾಸು ಬೇಡ್ವಾ ಅಂದ್ಬಿಟ್ಟು ಕೊಟ್ಬಿಡೋದು ಅವರು ತಕೊ ಹೋಗಿ ಎಷ್ಟಕ್ಕೆ ಮಾರಬೇಕು ಅವ್ರು ತಗೊ ಹೋಗಿ ನಮ್ಮ ತವ ಒಂಬತ್ತು ರೂಪಾಯಿ ಹತ್ತು ರೂಪಾಯ್ಗೆ ತಕೋ ಹೋದ್ರೆ ಅವರು ಐವತ್ರೂಪಾಯ್ಗೆ ಮಾರ್ಕೊಳ್ಳೋದು ಅವ್ರು ಐವತ್ರೂಪಾಯ್ಗೆ ಮಾರ್ಕೊಂಡ್ರ ಇವ್ರು ಅವರಲ್ಲಿ ಇವರು ನಮ್ಮ ತಿರುಗಾ ನಾವು ತಗೊಳ್ಬೇಕಲ್ಲ ತಿರ್ ಹೋದಾಗ ಅವ್ರು ಏನು ಮಾಡೋದು ನಾವು ಕೊಟ್ಮೇಲೆ ಒಂಬತ್ತು ರೂಪಾಯ್ಗೆ ಅದಕ್ಕಿಂತೂ ಕಮ್ಮಿ ಕೊಡೋದು ನಮ್ಗೆ ಎಂಟು ರೂಪಾಯಿ ನಾವು ತಗೊಳ್ಬೇಕಾದ್ರೆ ಅದು ನಾವು ಕೊಟ್ಟಿರೋದ್ನೇ ತಿರುಗಾ ನಾವು ತಗೊಳ್ಬೇಕಾದ್ರೆ ಎಂಟು ರೂಪಾಯಿ ಅದು ಹೋಗ್ತಾ ಬತ್ತದೆ ಹೋಗ್ತಾ ರಾಗಿ ಜೋಳ ಮಾರಬೇಕು ಜೋಳ ಬಂತು ಒಂದು ಐದಾರು ಪಲ್ಲ ಜೋಳ ಆಯಿತು ನಮ್ಗೆ ಆ ಸರ್ತಿ ಜೋಳ ಮಾರಬೇಕು ಎಷ್ಟು ಜೋಳಕ್ಕೆ ಇಪ್ಪತ್ರೂಪಾಯಿ ಒಂದು ಮೂಟೆಗೆ ಇಪ್ಪತ್ರೂಪಾಯಿ ಒಂದು ಮೂಟೆ ಇಪ್ಪತ್ರೂಪಾಯಿ ಇಪ್ಪತ್ರೂಪಾಯಿ ಅಂದ್ರೆ ಹೇಗೆ ಗೊತ್ತಾ ಸಾಲ ತರ್ತಿದ್ನ ನಾವು ಆಗ ಜೋಳ ಬಿತ್ತೋಕ್ಕೂ ಮುಂಚೆ ಹೋಗಿ ಸಾಲ ತರೋದು ಈ ಆರಂಭಕ್ಕೆ ನಿಂತ್ಕೊಂಡು ಕಾಸಿಲ್ವಲ್ಲ ಕರ್ಚ್ಗೆ ಹೋಗಿ ಯಾವುದೋ ಒಂದು ಊರಲ್ಲಿ ಒಂದು ಪಲ್ಲ ಜೋಳ ಕೊಡ್ತೀನಿ ದುಡ್ಡು ಕೊಡಿ ಅಂದರೆ ಇಪ್ಪತ್ರೂಪಾಯಿ ಕೊಡೋವ್ರು ಇಪ್ಪತ್ರೂಪಾಯಿ ಕೊಟ್ಟರೆ ತಗೊಂಡ್ಬಂದು ಅದ್ಕೆ ಏನೇನು ಬೇಕು ಮನೆ ಕಾಳು ಕಡ್ಡಿ ಇಲ್ಲದೇ ಇದ್ದದ್ದು ಉಂಟು ಅದು ತಗೊಂಡು ಮೆಣಸು ಜೀರ್ಗೆ ತಗೊಳ್ಳೋದು ಅದು ಮಾಡ್ಕೊ ಖರ್ಚು ಮಾಡ್ಕೊಳ್ಳೋದು ಇನ್ನೂ ಇಪ್ಪತ್ರೂಪಾಯ್ಗೆ ತಗೊಂಡಿರೋದಾ ಅವ್ರು ಬಂದು ಇಪ್ಪತ್ರೂಪಾಯ್ಗರ ಮೂಟೆ ಅಳಿಸ್ಕೊ ಹೊರ್ಟೋಗೋದು ಮೂಟೆ ಅಳಿಸ್ಕೊ ಹೋಗಿ ಏನು ಮಾಡ್ತಿದ್ದರು ಗೊತ್ತಾ ಅರವತ್ತು ಎಪ್ಪತ್ತಕ್ಕೂ ಅವ್ರು ಮಾರ್ಕೊಳ್ಳೋದು ತಿರುಗಾ ಮುಂದಕ್ಕೆ ನಮ್ಗೆ ಇಪ್ಪತ್ರೂಪಾಯ್ನಲ್ಲೆ ಕೊಡೋದು ಅದು ಅವ್ರು ದೊಡ್ಡವರು ನಾವು ದೊಡ್ಡವರು ಹಾಗಾಗಿ ಆಗಿ ನಮ್ಮ ಬುಡ ಸೇರ್ಸ್ಬಿಟ್ರು ಪ್ರತಿಯೊಂದು ರಾಗಿ ಜೋಳ ಭತ್ತ ಹುರುಳಿ ಕಾಳು ತೊಗರಿ ಕಾಳು ಕಾಳು ಕಡ್ಡಿ ಪ್ರತಿಯೊಂದ್ನೂ ಬಳ್ಸಿದ್ ಮೇಲೆ ಆಮೇಲೆ ಒಂದು ಸರ್ತಿ ಏನು ಮಾಡ್ದೆ ಅಂದ್ರೆ ಮೈರಾಡ ಮೈರಾಡ ಅಂತ ಬಂತು ನಮ್ಗೆ ಹಿಪ್ಪು ನೇರಳೆ ಹಾಕಿ ಹಿಪ್ಪು ನೇರಳೆಲಿ ದುಡ್ಡು ಆಯ್ತದ ಬೆಳೀರಿ ಅಂತ ಹೇಳಿದ್ರು ಆಗ ಹಿಪ್ಪು ನೇರ್ಳೆ ಮನತವೇ ಪಟ್ಟ ಕಟ್ಟಿ ಈ ಕಡ್ಡಿ ತಗೊಂಡ್ಬಂದು ತುರಿದು ಈ ಮನೆ ತವೇ ಪಟ್ಟಿ ಕಟ್ಟಿ ಹಿಪ್ಪು ನೇರ್ಳೆ ಬೆ ಹಾಕಿದ್ನ ಪೈರು ಬಂತು ಪೈರು ಬಂದಮೇಲೆ ಹೊಲ ಉಳಿಸಿ ಭಾಳ ಚೀಲ ತಗೊ ಹೋಗಿ ನೆಟ್ಟು ಕಡ್ಡಿ ಅವ್ರು ಎಂಗೆ ಹೇಳ್ಕೊಡ್ತಾರೆ ಹಂಗೆ ನೆಟ್ಟು ನೆಟ್ಟು ಮೇಲೆ ಅದು ಎಲ್ಲ ಚಿಗ್ರಿ ಪೈರು ಬಂತು ಇನ್ನೂ ಮೇವಿಗೆ ಸೊಪ್ಪು ಮೇಯಿಸ್ಬೇಕಲ್ಲ ಅದ್ಕೆ ಮೇಜ ಇದು ತಟ್ಟೆಗಳು ಅದ್ಕೆ ಕಾಲ್ಗೆ ಇದು ಬಳಪದ ಕಲ್ಗಳು ಕಾಲ್ಗಳ್ಗೆ ಬಳಪದ ಕಲ್ಗಳು ಹಾಕಿ ಹಾಕಿ ಮೇಲೆ ಮಡಗ್ಬೇಕು ಅಂತ ಮೇಜು ಮಾಡಿಸಿ ಆ ಮೇಜಿಗೆಲ್ಲ ಅದು ತಟ್ಟೆ ತಟ್ಟೆಗಳು ಮೇಯಿಸ್ತಾ ಆ ತಟ್ಟೆ ತೊಳೆಯೋದು ಹೋಗಿ ಬೇರೆ ಕಡೆಯಿಂದ ಮೊಟ್ಟೆ ತರಬೇಕು ಮೊಟ್ಟೆ ತಂದು ಅವ ಮರಿ ಓಡಿಸಬೇಕು ನಾವೇ ಮರಿ ಓಡಿಸಿ ಸೊಪ್ಪು ಸೊಪ್ಪು ಬಂದ್ಬಿಟ್ಟಿರ್ತದಲ್ಲ ನಮ್ಮ ಹೊಲ್ದಲ್ಲಿ ಸೊಪ್ಪು ಬಂದಿರ್ತಲ್ಲ ಹೋಗಿ ಚಿಗುರು ಚಿಗುರಾಗಿ ಇರೋದೇ ಇಷ್ಟು ಸೊಪ್ಪು ಕುಯ್ಕೊಂಡ್ಬರೋದು ಒಂದು ಇಡೀ ಒಂದು ಎರ್ಡು ಇಡೀ ಸೊಪ್ಪು ಕುಯ್ಕೊಂಡ್ಬಂದು ಮಂಡ ಕೂದಲ್ನಂಗೆ ಉತ್ತರಿಸೋದು ಉತ್ತರಿಸಿ ಅವಕ್ಕ ಮೇವು ಹಾಕೋದು ಒಂದು ಒಂದು ದಿನಕ್ಕೆ ಮೂರು ಕಿತ ಮೇವು ಹಾಕಿದ್ದು ಮೂರು ಕಿತ ಮೇವು ಹಾಕಿದ್ರೆ ಅವು ಹಿಂಗೆ ಆಗಿ ಬೆಳೆದು ಸುಮಾರು ಒಂದು ಹತ್ತು ಜಿನ ಹನ್ನೆರ್ಡು ದಿನ ಕಳ್ದ್ರೆ ಜರ್ಕೊ ಬಿದ್ಕೊಳ್ಳೋದು ಒಂದು ಜಿನ್ ಎಲ್ಲ ಜರ್ಕೊ ಬಿದ್ಕೊಳ್ಳೋದು ಅವಾ ಕಣ್ಣ ಕಾವಲಾಗಿ ನೋಡ್ಕೊಳ್ಬೇಕು ಮನೆ ಒಳಗೆ ಯಾರೂ ಹೊರಗಡೆ ಅವ್ರು ಬರೋಂಗಿಲ್ಲ ನಾವೇ ಮಾಡಬೇಕು ಮೆಣ್ಸಿನ್ಕಾಯಿ ಸುಡೋಂಗಿಲ್ಲ ಮನೆಯಲ್ಲಿ ಅಕ್ಕಕ್ಲೂ ಸಾರು ಒಗ್ಗರ್ಸೋಂಗಿಲ್ಲ ಅಷ್ಟು ಕಠಿಣವಾಗಿ ಅವರು ಸಾಕಬೇಕು ಒಂದು ಜರ್ಕೊ ಬೀಳ್ತಾ ಒಂದು ಜರ್ಕೊ ಬಿದ್ದು ಹೇಳ್ತಾ ಎದ್ದ ಮೇಲೆ ತಿರುಗಾ ಅದೇ ಚಿಗುರು ತಗೊಂಡ್ಬಂದು ಜರ್ದಿದ್ದು ಎದ್ದವ್ಕೆ ಇದು ಪೌಡ್ರು ಒಂಥರ ಪೌಡ್ರು ಕೊಡ್ತಿದ್ದರು ಇದು ಉದ್ರಿಸು ಅಂತ ಜರ್ದಿದ್ದು ಎದ್ದವ್ಕೆ ಆ ಪೌಡ್ರು ಉದುರ್ಸಿ ಬಿಟ್ಟು ಸಾಂಬ್ರಾಣಿ ಹೊಗೆ ಕೊಡೋದು ಸಾಂಬ್ರಾಣಿ ಹೊಗೆ ಕೊಟ್ಟು ಅದು ಹುಷಾರು ಮಾಡೋದು ಹುಷಾರು ಮಾಡಿಬಿಟ್ಟು ತಿರುಗಾ ತಕೊ ಹೋಗಿ ಅದೂ ನಾಕು ಜರ್ಕೊ ಬಿದ್ದು ಐದು ಜರ್ಕೊ ಬಿದ್ದ ಮೇಲೆ ಚಂದ್ರಕ್ಕೆ ಬಿಡೋದು ಚಂದ್ರಕ್ಕೆ ಬಿಟ್ಟ ಮೇಲೆ ಚಂದ್ರಕ್ಕೆ ಬಿಡೋದು ಚಂದ್ರಕ್ಕೆ ಬಿಟ್ಟ ಮೇಲೆ ಅವು ಹಣ್ಣುಳಾಗು ಹಣ್ಣುಗಳನೆಲ್ಲ ಎಡೆದು ನಾವು ಒಂದು ಚೀಲಕ್ಕೆ ತು ಅಂಡುಳ ಎಡ ಹಣ್ಣುಳ ಆದ್ರೆ ಅವ್ಕೆ ಚಂದ್ರಕ್ಕೆ ಬಿಟ್ಬಿಟ್ಟು ಬಿಸ್ಲಲ್ಲಿ ಮಡಗಿಬಿಟ್ರೆ ಎಲ್ಲ ಗೂಡು ಕಟ್ಟವೆ ಗೂಡು ಕಟ್ಟೋದು ಮೇಲೆ ಗೂಡು ಗೂಡನ್ನೆಲ್ಲ ಬಿಡ್ಸ್ಕೊಂಡು ಚೀಲಕ್ಕೆ ತುಂಬ್ಕೊಂಡು ಕೊಳ್ಳಗಳು ಕೂತ್ಕೋ ಕೊಳ್ಳಗಳು ಕೂತ್ಕೋ ಹೋಗಿ ಕೊಳ್ಳಗಾಲದಲ್ಲಿ ಅದು ಎಷ್ಟಕ್ಕೆ ಮಾರ್ತೀನೋ ಗೊತ್ತಾಗೋ ಕೊಳ್ಳೇಗಾಲದಲ್ಲಿ ಮೂವತ್ರೂಪಾಯಿ ನಲ್ವತ್ರೂಪಾಯಿ ಈಗ ಅದು ಎಷ್ಟೋ ಹೇಳ್ತಾರಾ ಈಗ ನಾವು ಬೆಳೆಯುತ್ತಿದ್ದಾಗ ಒಂದು ಕೊ ಒಂದು ಒಂದು ಒಂದು ಕೆಜಿಗೆ ಮೂವತ್ತು ನಲವತ್ತು ಒಳ್ಳೆಯದು ಇಪ್ಪ ಮೂವತ್ತು ನಲವತ್ತು ಈ ಜಳ್ಳಿಗೂಡು ಅಂತ ಬರ್ತಿತ್ತಲ್ಲ ಅದು ಒಂದು ಹತ್ತತ್ತು ರೂಪಾಯಿ ಅಸು ಹದ್ನೈದು ರೂಪಾಯಿ ಕೊಟ್ಬಿಡೋದು ಆಗ ಅಷ್ಟು ಆಗ್ತಿದ್ದದ್ದು ಒಂದಾ ಈಗ ಸಾವ್ರಾರು ಗಟ್ಲ ಆಗ ಗಂಟಾಗ್ಲೂ ಹಂಗೆ ಈ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅದು ದುಡ್ಡು ಸಿಗ್ತಿತ್ತಪ್ಪ ಅಷ್ಟಾಗಿ ಅಂಗ ಹಿಪ್ಪು ನೇರಳೆ ಒಂದ್ಸರ್ತಿ ಬೆ ಒಂದು ನಾಲ್ಕೈದು ವರ್ಷಕ್ಕೆ ಗಂಟ ಬೆಳೆದು ಅಂಗ ಕೊಳ್ಳೆಗಾಲಕ್ಕೆ ತಕೋಗಿ ತಕೋಗಿ ನಾವು ಮಾರ್ತಿಲ್ಲ